ಹಾಂ ಇದು ಲೋಹಿತ್ ಅವರಾ ಹಾಂ ನೋಡಿ ನಮ್ಮ ದಾವಣಗೆರೆಯಲ್ಲಿ ಮನೆ ಇದೆ ಅದನ್ನು ಮಾರಾಟ ಮಾಡಬೇಕು ನಾನು ಇಲ್ಲಿ ದಾವಣಗೆರೆಯಲ್ಲಿ ಎಸ್ ಎಸ್ ಲೇಔಟ್ ಹತ್ರ ಇದೆ ಹಾಂ ನಾ ಇಲ್ಲಿ ಯಾರನ್ನೋ ವಿಚಾರಿಸಿದೆ ಅವ್ರು ನಿಮ್ಮ ನಂಬರ್ ಕೊಟ್ಟರು ಹಾಂ ಚೆನ್ನಾಗಿದೆ ಸ್ವಲ್ಪ ಮನೆ ಸ್ವಲ್ಪ ರಿಪೇರಿಂಗ್ ಇದೆ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇರೋದರಿಂದ ನಾವು ಇಲ್ಲಿ ಮನೆ ಮಾರಾಟ ಮಾಡ್ತಿದ್ದೀವಿ ಹಾಂ ನೀವು ಒಂದ್ಸಲ ನಮ್ಮ ಮನೆಗೆ ಬಂದು ನೋಡ್ಕೊಂಡು ಹೋದ್ರೆ ಗೊತ್ತಾಗುತ್ತೆ ಹಾಂ ಎಸ್ ಎಸ್ ಲೇಔಟ್ ಹತ್ರ ಇದೆ ಸ್ವಲ್ಪ ಪೇಂಟಿಂಗ್ ನೀರು ತಾಗಿ ಪೇಂಟಿಂಗ್ ಎಲ್ಲ ಹೋಗಿದೆ ಮತ್ತೆ ಕಿಟಕಿ ಹತ್ರ ಗ್ಲಾಸಸ್ ಎಲ್ಲ ಹೋಗಿದೆ ಮತ್ತೆ ಹಂಚು ಕೂಡ ಹಾಕ್ಸ್ಬೇಕು ಸ್ವಲ್ಪ ಮತ್ತೆ ಮಹಡಿ ಮೇಲೆ ಮೆಟ್ಲುದ್ದು ಗಾರೆನು ಹೋಗೈತೆ ಹಾಂ ಸ್ವಲ್ಪ

ಹಾಂ ಸ್ವಲ್ಪ ರಿಪೇರಿ ಕೆಲಸ ಇದೆ ಹಾಂ ಇದ್ದೀವಿ ಹಾಂ ಸ್ವಲ್ಪ ರಿಪೇರಿಂಗ್ ಇದೆ ಇಲ್ಲಿ ಯಾರನ್ನೋ ವಿಚಾರ್ಸಿದರೆ ಅವ್ರು ನಿಮ್ಮ ನಂಬರ್ ಕೊಟ್ಟರು ಅದು ಅದಕ್ಕೆ ಕಾಲ್ ಮಾಡಿದೆ ನೀವು ನಾಳೆ ಬರ್ತೀರಾ ಹಾಂ ಓಕೆ ಹ್ಞೂ ಹಾಂ ಓಕೆ ನೀವು ಬೇಗ ಬಂದು ನೀವು ಬೇಗ ಮಾರಾಟ ಮಾಡಿ ಕೊಟ್ಟರೆ ನಮಗ್ ಸ್ವಲ್ಪ ಸಹಾಯ ಆಗುತ್ತೆ ಹಾಂ ಸ್ವಲ್ಪ ನೀರು ತಾಗಿ ಇದು ಪೇಂಟಿಂಗ್ ಎಲ್ಲ ಹೋಗಿದೆ ಮತ್ತೆ ಕಿಟಕಿ ಸ್ವಲ್ಪ ಕೆಲಸ ಇದೆ ಮತ್ತೆ ಹಂಚಿಂದು ಕೂಡ ಸ್ವಲ್ಪ ಹೋಗಿದೆ ಅದು ಹಂಚು ಮತ್ತೆ ಮಹಡಿ ಮೇಲೆ ಮೆಟ್ಲುದ್ದು ಗಾರೆ ಹೋಗಿದೆ ಹಾಕ್ಸ್ಬೇಕ್ ಅದನ್ನು

ಹಾಂ ನೀವು ಒಂದುಸರಿ ನಮ್ಮ ಮನೆಗೆ ಬಂದು ನೋಡಿದರೆ ಗೊತ್ತಾಗುತ್ತೆ ಹಾಂ ಎಸ್ ಎಸ್ ಲೇಔಟ್ ಹತ್ರ ಇದೆ ನೀವು ಬನ್ನಿ ನಾನು ವಾಟ್ಸ್ಅಪ್ಪಲ್ಲಿ ಹಡ್ರೆಸ್ ಸೆಂಡ್ ಮಾಡಿರ್ತೀನಿ

ಹಾಂ ಬನ್ನಿ ಸ್ವಲ್ಪ ಬೇಗ ಬೇಗ ಬನ್ನಿ

ಹಾಂ ಓಕೆ ನಾ ನೀವು ಹನ್ನೆರಡು ಗಂಟೆಗೆ ಬಂದರೆ ನಾನು ಅಷ್ಟೊತ್ತಿಗೆ ಫ್ರೀ ಆಗಿರ್ತೀನಿ ತಗೋ ರೀ ಹಾಂ ಇರ್ತೀವಿ ಹಾಂ ಓಕೆ